ನಾನು ತೆಗೆದುಕೊಂಡ ಮೊದಲನೆಯ ಪ್ರೋಡಕ್ಟ್ ಎಂದರೆ ಮೊಬೈಲ್ ಫೋನ್ ಮೊಬೈಲ್ ಫೋನನ್ನು ಆನ್ಲೈನ್ನ್ನಲ್ಲಿ ನಾನು ಕೊಂಡುಕೊಂಡಿದ್ದೆ ಮೊಬೈಲ್ ಕೂಡ ತುಂಬ ಚೆನ್ನಾಗಿತ್ತು ಮೊಬೈಲ್ ಹೇಗೆ ತೆಗೆದುಕೊಂಡೆ ಎಂದರೆ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಎಲ್ಲ ಎಲೆಕ್ಟ್ರಿಕ್ ಐಟಮ್ಸ್ಗಳಿಗೆ ತುಂಬ ಆಫರ್ ದೊರೆತಿತ್ತು ಮೊಬೈಲ್ ಕೇವಲ ನನಗೆ ಹನ್ನೆರಡು ಸಾವಿರ ರೂಗಳಿಗೆ ಸಿಕ್ಕಿತ್ತು ಅದರ ಇ ಎಮ್ ಐ ಕೂಡ ತುಂಬ ಕಡಿಮೆ ರೇಟಿನಲ್ಲಿ ನನಗೆ ಸಿಕ್ಕಿದೆ ಹಾಗೂ ಬ್ಯಾಟ್ರಿ ಕೂಡ ತುಂಬ ಚೆನ್ನಾಗಿದೆ ಹಾಗೂ ಡ್ಯಾಶ್ಬೋರ್ಡ್ ಸಮೇತ ತುಂಬ ಚೆನ್ನಾಗಿ ಇದೆ ಮತ್ತು ನನಗೆ ಆ ಮೊಬೈಲ್ನಿಂದ ತುಂಬ ಒಳ್ಳೆಯದೇ ಆಗಿದೆ ಏಕೆಂದರೆ ಒಂದು ದಿನ ಬ್ಯಾಟ್ರಿ ಚಾರ್ಜರ್ ಮಾಡಿದರೆ ಮೂರು ದಿನ ಬ್ಯಾಟ್ರಿ ಚಾರ್ಜರ್ ಮಾಡದಿದ್ದರೂ ಕೂಡ ಎಲ್ಲ ಕಾಲ್ಸನ್ನು ನಾನು ಅಟೆಂಡ್ ಮಾಡಿದ್ದೆ ಅದಕ್ಕಾಗಿ ಮೊಬೈಲ್ನಿಂದ ನನಗೆ ಯಾವುದೇ ತೊಂದರೆ ಆಗಿಲ್ಲ ಹಾಗೂ ಯಾವುದೇ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ಕೂಡ ಇಲ್ಲ ತುಂಬ ಪಾಸಿಟಿವ್ ಎಕ್ಸ್ಪೀರಿಯೆನ್ಸನ್ನೇ ನಾನು ಅನುಭವಿಸಿದೆ ಸೊ ಈ ಒಂದು ಮೊಬೈಲ್ ನನಗೆ ತುಂಬ ಇಷ್ಟವಾಯಿತು ಆನ್ಲೈನ್ನ್ನಲ್ಲಿ ಪಡೆದಂತಹ ಮೊದಲ ಪ್ರೋಡಕ್ಟಾಗಿದೆ ಮೊದಲ ಪ್ರೋಡಕ್ಟಾದರೂ ಕೂಡ ತುಂಬ ಕ್ವಾಲಿಟಿಯಿಂದ ಸಿಕ್ಕಿದೆ ತುಂಬ ಕ್ವಾಲಿಟಿ ಇರುವ ಕಾರಣ ನಾನು ನನ್ನ ಫ್ರೆಂಡ್ಸಿಗೂ ಸಹ ಹೇಳಿದೆ ಅವರಿಗೂ ಸಹ ಆನ್ಲೈನ್ನ್ನಲ್ಲಿ ಈ ಫೋನನ್ನು ತೆಗೆದುಕೊಳ್ಳಲು ಸಹಕರಿಸಿದೆ